ಮಕ್ಕಳಿಗೆ ಈ ಸ್ಪೋರ್ಟ್ಸ್ಗಳು ಅಂತ್ಹೇಳಿ ಶಾಲೇಲಿ ಅಂದರೆ ಕ್ರೀಡಾವಲಯ ಅಂತ್ಹೇಳಿ ಕರಿತೀವಿ ಶಾಲೆಗಳಲ್ಲಿ ಈ ಕ್ರೀಡಾ ವಲಯ ಅಂದರೆ ಕೊ ಕೊ ಆಗಿರ್ಬೌದು ಕಬ್ಬಡಿ ಆಗಿರ್ಬೌದು ವಾಲಿಬಾಲು ತ್ರೋಬಾಲು ಇವು ಡಿಸ್ಕೊ ತ್ರೋ ಆಮೇಲೆ ಪ್ಲೇಟು ಎಸೆತ ಅಂತ್ಹೇಳಿ ಕರಿತೀವಿ ಇನ್ನ ಹೆಚ್ಚೆಚ್ಚು ಈ ರನ್ನಿಂಗ್ ರೇಸ್ ಆಗಿರ್ಬೌದು ರೀಲೆ ಆಗಿರ್ಬೌದು ಆಮೇಲೆ ರಿಲೇ ಆಗಿರ್ಬೌದು ಮತ್ತು ಈ ಚಸ್ ಆಗಿರ್ಬೌದು ಕೇರಮ್ ಆಗಿರ್ಬೌದು ಈ ರೀತಿಯಾಗಿರ್ತಕ್ಕಂಥ ಆಟಾಟ ಆಟಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಇನ್ನ ಹಲವಾರು ರೀತಿಯಾಗಿರ್ತಕ್ಕಂಥ ಪಠ್ಯೇತರ ಚಟುವಟಿಗಳನ್ನ ನಾವು ನೋಡ್ತಾ ಹೋಗ್ತೀವಿ ಮಕ್ಕಳಲ್ಲಿ ಸೃಜನಾತ್ಮಕವಾಗಿ ಇರ್ತಕ್ಕಂಥದ್ದನ್ನು ನಾವು ಬೆಳೆಸಬೇಕು ಅದನ್ನು ನಾವು ತಿಳ್ಸ್ಬೇಕು ಅಂತಂದರೆ ತುಂಬ ಸೃಜನಾತ್ಮಕವಾಗಿ ಆಲೋಚನೆ ಮಾಡಿಬಿಟ್ಟು ಮಕ್ಕಳಲ್ಲಿ ಉತ್ತಮವಾಗಿರ್ತಕ್ಕಂಥ ಸ್ಪರ್ಧಾ ಮನೋಭಾವನೆ ಅಂದರೆ ನಾನು ಅನ್ನೋದ್ಕಿಂತ ನಾವು ಅನ್ನೋ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಪರ್ಧಾ ಮನೋಭಾವನೆಯನ್ನ ಬೆಳ್ಸ್ತಾ ಆ ಮಕ್ಕಳಿಗೆ ಪಠ್ಯೇತರ ಚಟ್ವಟಿಕೆಗಳ ಮೂಲಕ ತರಬೇತಿಯನ್ನು ಮಾಡ್ತಕ್ಕಂಥದ್ದು ಅತೀ ಮುಖ್ಯವಾಗಿರ್ತಕ್ಕಂಥದ್ದು ಈಗ ಎಕ್ಸಾಮ್ಪಲ್ ಹೇಳೋದಾದ್ರೆ ಲೈಫ್ಸ್ಕಿಲ್ ಎಜುಕೇಟ್ರ್ ಅಂತ್ಹೇಳಿ ಕರಿತೀವಿ ಅಂದರೆ ಜೀವನ ಕೌಶಲ್ಯಗಳನ್ನು ಮಕ್ಕಳಿಗೆ ಹೇಳೋದ್ರ ಮೂಲಕ ಆಟಗಳ ಮೂಲಕ ಹೇಳೋ ಆಟದ ಮೂಲಕ ಪಾಠವನ್ನ ಮಾಡ್ತಕ್ಕಂಥದ್ದು ಅಂತ್ಹೇಳಿ ಕರಿಬೌದು ಮಕ್ಕಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಕೌಶಲ್ಯಗಳು ಹೊಂದಿರ್ತಾರೆ ಮಕ್ಕಳು ಆ ಮಕ್ಕಳಿಗೆ ಆಟಗಳ ಮೂಲಕ ಅಂದರೆ ಕ್ರೀಡೆಗಳ ಮೂಲಕ ಆ ವಿಷಯವನ್ನ ತಿಳ್ಸ್ತಕ್ಕಂಥದ್ದು ಈಗ ಎಕ್ಸಾಮ್ಪಲ್ಲು ಈ ಸಂವಹನ ಯಾವ ರೀತಿ ಮಾಡಬೇಕು ಸಂ ಕಮ್ಯೂನಿಕೇಷನ್ ಗ್ಯಾಪ್ಗಳ್ ಅಂದರೆ ಸಂವಹನದಲ್ಲಿ ಎಲ್ಲಿ ನಾವು ತಪ್ಪು ಮಾಡ್ತೀವಿ ಎಲ್ಲಿ ಎಡುವುತ್ತೀವಿ ಅನ್ನೋದ್ರ ಬಗ್ಗೆ ನಾವು ಅವರಿಗೆ ಮಾಯಿತಿಯನ್ನು ಕೊಡ್ತಾಕ್ಕಂಥದ್ದು ಉತ್ತಮ್ವಾಗಿರ್ತಕ್ಕಂಥದ್ದು ಅಮೇಲೆ ಹಲವಾರು ಕ್ಷೇತ್ರಗಳಲ್ಲಿ ಹಲ್ವಾರು ರೀತಿಯ ಸ್ಪರ್ಧೆಗಳನ್ನ ಅಥ್ವಾ ಕ್ರೀಡೆಗಳನ್ನು ನಾವು ನೋಡ್ಬೋದು ಅಲ್ಲಿ ಮಕ್ಕಳಿಗೆ ಪ್ರಥಮ ದ್ವಿತೀಯ ತೃತೀಯ ಅಂತ್ಹೇಳ್ಬಿಟ್ಟು ಬಹುಮಾನಗಳನ್ನು ಕೊಡ್ತಾರೆ ಇವು ಇವು ಮಕ್ಕಳಲ್ಲಿ ಏನು ಏನಾ ಮಾಡುತ್ತೆ ಅಂದರೆ ಆ ಮಕ್ಳನ್ನು ಒಂದು ಸ್ಫೂರ್ತಿದಾಯಕ್ವಾಗಿ ಸ್ಫೂರ್ತಿದಾಯಕ ಅಂತಂದರೆ ಆ ಮಕ್ಕಳು ಮತ್ತೊಂದು ಚಟುವಟಿಕೆಯಲ್ಲಿ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸಲು ಆಸಕ್ತಿದಾಯಕವಾಗಿರ್ತಕ್ಕಂಥದ್ದು ಅಂತಲೂ ಕೂಡ ಹೇಳ್ಬೌದು ಇನ್ನ ಕೆಲವು ಮಕ್ಕಳಲ್ಲಿ ಏನಾಗತ್ತೆ ಇಲ್ಲ ನಾನು ಈ ಸ್ಪರ್ಧೆಯಲ್ಲಿ ಏನು ಬಹುಮಾನವನ್ನು ಸ್ವೀಕರ್ಸ್ಲಿಲ್ಲ ನಾನು ಅದಕ್ಕೆ ಯೋಗ್ಯ ಅಲ್ಲ ಆ ರೀತಿ ಕೆಲವೊಂದು ಕೀಳರಿಮೆ ಭಾವನೆಗಳು ಕೂಡ ಉಂಟಾಗುತ್ತೆ ಅಂತ ಮಕ್ಕಳಿಗೂ ಕೂಡ ನಾವು ಬ ಸಮಾಧಾನಕರ ಬಹುಮಾನಗಳನ್ನು ನಿಡೋದ್ರ ಮೂಲಕ ಮಕ್ಕಳನ್ನು ಒಂದು ಖುಷಿ ಕೊಡ್ಸ್ತಕ್ಕಂಥ ಕೆಲಸ ಮಾಡ್ಬೌದು ಅದಾದ್ಮೇಲೆ ಇನ್ನ ಈ ಬಹುಮಾನಗಳ ಬಗ್ಗೆ ಹೇಳೋದಾದ್ರೆ ಮಕ್ಕಳಲ್ಲಿ ಒಂದು ಆಸಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತೊಂದು ಬೇರೆ ಬೇರೆ ಕೆಲಸದಲ್ಲಿ ಉತ್ತುಮವಾಗಿ ತೊಡಗೊಳ್ಸ್ಕೊಳ್ಳೋಕೆ ಒಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆ ಅಂತಲೂ ಕೂಡ ಹೇಳ್ಬೌದು ಪಟ್ಯೇ ಪಠ್ಯೇತರ ಚಟುವಟಿಕೆಗಳನ್ನ ಮಾಡೋದು ಅತೀ ಮುಖ್ಯವಾಗಿರ್ತಕ್ಕಂಥದ್ದು ಮಕ್ಕಳಿಗೆ ಈಗ ಒಬ್ಬ ಶಿಕ್ಷಕ ಆಗಿರ್ತಕ್ಕಂಥವ್ನು ಪಠ್ಯೇದಲ್ಲಿರ್ತಕ್ಕಂಥ ಪಾಠವನ್ನ ಬೋಧ್ನೆ ಮಾಡೋದು ಏನು ದೊಡ್ದು ಅಲ್ಲ ಆದರೆ ಪಠ್ಯೇತರ ಚಟುವಟಿಕೆ ಅಂದರೆ ಮಕ್ಳಲ್ಲಿರ್ತಕ್ಕಂಥ ಹಲ್ವಾರು ಕೌಶಲ್ಯಗಳು ಇರ್ತೈತೆ ಈಗ ಎಕ್ಸಾಮ್ಪಲ್ ಲೀಡರ್ಷಿಪ್ ಕ್ವಾಲಿಟಿ ಅಂತೇಳ್ಬೌದು ಅಂದರೆ ಈ ಒಂದು ಏನು ನಾಯಕತ್ ನಾಯಕನ ಗುಣಗಳನ್ನು ಮಗು ಹೊಂದಿರುತ್ತೆ ಸಂವಹನ ಗುಣಗಳನ್ನು ಹೊಂದಿರುತ್ತೆ ಅದಾದ್ಮೇಲೆ ಟೀಮ್ ವರ್ಕ್ ಅಂದ್ರೆ ಒಂದು ಗುಂಪು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಆಗಿರ್ಬೌದು ಕೆಲವೊಂದು ಈಗ ಸಂಧಾನ ಮಾಡ್ತಕ್ಕಂಥದ್ದು ನೆಗೋಶೀಷನ್ ಅಂತ್ಹೇಳಿ ಕರಿತೀವಿ ಆಸರ್ಟ್ಯುನೆಸ್ ಅಂತ್ಹೇಳಿ ಕರಿತೀವಿ ಈ ರೀತಿಯಾಗಿ ಇರ್ತಕ್ಕಂಥವ್ಗಳ್ಳನ್ನು ಮಕ್ಕಳಲ್ಲಿ ಬ ಕೌಶಲ್ಯಗಳು ಇರ್ತವೆ ಆ ಕೌಶಲ್ಯಗಳನ್ನು ವರ ಥರಕ್ಕೆ ಈ ಪಠ್ಯೇತರ ಚಟುವಟಿಕೆ ಅತೀ ಮುಖ್ಯವಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ಹೇಳ್ಬೌದು ಅದಾದ್ಮೇಲೆ ಈ ರೀತಿಯ ಸ್ಪರ್ಧೆಗಳು ಅತೀ ಮುಖ್ಯವಾಗಿ ಬೇಕೇ ಬೇಕು ಮಕ್ಕಳಿಗೆ ಮಕ್ಳನ್ನು ಚುರ್ಕುಗೊಳ್ಸೋಕೆ ಮತ್ತು ಮಕ್ಕಳಲ್ಲಿ ಕಲಿಕಾ ಆಸಕ್ತಿಯನ್ನು ಹೆಚ್ಚುಗೊಳ್ಸೋಕೆ ಮಕ್ಕಳಲ್ಲಿ ಉತ್ತಮ್ವಾಗಿರ್ತಕ್ಕಂಥ ಕೌಶಲ್ಯಗಳನ್ನು ವರ ತಂದು ಮಕ್ಕಳಲ್ಲಿ ಮಕ್ಕಳಲ್ಲಿ ಅದನ್ನು ಬಳಕೆ ಮಾಡೋ ಥರ ಬಳಕೆ ಮಾಡುವ ರೀತಿಯಲ್ಲಿ ಪಠ್ಯೇತರ ಚಟುವಟಿಕೆಗಳನ್ನು ಮಾಡೋದರ ಮೂಲಕ ಮಕ್ಕಳಲ್ಲಿ ಇರ್ತಕ್ಕಂಥ ಭಯವನ್ನ ಹೋಗ್ಲಾಡ್ಸಿ ಆ ಮಕ್ಕಳಲ್ಲಿ ಉತ್ಮವಾಗಿರ್ತಕ್ಕಂಥ ಒಂದು ದೇಶದ ಪ್ರಜೆಯನ್ನಾಗಿ ಮಾಡಕ್ಕೆ ಇವಿಷ್ಟೂ ಬೇಕೇ ಬೇಕಾಗುತ್ತೆ ಯಾಕಂದರೆ ವಿಷಯದ ಜೊತೆಗೆ ಪಠ್ಯೇತರವೂ ಅತೀ ಮುಖ್ಯವಾಗಿರ್ತಕ್ಕಂತ ಕಾರ್ಯವನ್ನು ನಿರ್ವಹಣೆ ಮಾಡುತ್ತದೆ ಅದೇ ರೀತಿಯಾಗಿ ಇನ್ನ ಹೇಳೋದಾದರೆ ಏನಪ್ಪ ಅಂದರೆ ಮಕ್ಳಿಗೆ ಆಟ ಅಂದರೆ ತುಂಬ ಇಷ್ಟ ಹಾಗಾಗಿ ಆಟದ ಮೂಲಕ ಪಾಠವನ್ನ ಈಗ ಎಕ್ಸಾಮ್ಪಲ್ಲು ನಾವು ಹೇಳೋದಾದ್ರೆ ಈ ಮಕ್ಕಳಿಗೆ ನಲಿಕಲಿ ಅಂತ ಇದೆ ಆಟದ ಮೂಲಕ ಪಾಠವನ್ನು ಹೇಳ್ಕೊಡ್ತಕ್ಕಂಥದ್ದು ಈಗ ಒಂದು ಕತೆಯನ್ನು ಹೇಳ್ತಕ್ಕಂಥದ್ದು ಮಕ್ಕಳಲ್ಲಿ ಆ ಕಥೆಯ ಒಂದು ನಾಟಕೀಕರಣವನ್ನು ಮಾಡ್ಸತಕ್ಕಂಥದ್ದು ಮಾಡ್ಸೋದರಿಂದ ಈ ರೀತಿ ಆಮೇಲೆ ಕೆಲವೊಂದು ಹಲ್ವಾರು ರೀತಿಯಾಗಿರ್ತಕ್ಕಂಥದ್ದು ಈ ಸ್ಪರ್ಧೆ ಅಂತ ತಕ್ಷಣ ಆಟವೇ ಬರೋ ಅಂತ ಅಲ್ಲ ಮಕ್ಳಲ್ಲಿ ಇರ್ತಕ್ಕಂಥ ಕೌಶಲ್ಯಗಳನ್ನು ಅಥ್ವಾ ಆಸಕ್ತಿಯನ್ನು ಕೌಶಲ್ಯಗಳನ್ನು ಹೊರ ತರೋದು ಮತ್ತು ಆಸಕ್ತಿಯನ್ನು ಹೆಚ್ಚುಗೊಳ್ಸತಕ್ಕಂಥ ಕೆಲಸ ಈ ಒಂದು ಪಠ್ಯೇತರ ಚಟ್ವಟಿಕೆಗೆ ಈ ಚಟ್ವಟಿಕೆಗಳ ಮೂಲಕ ಆಗುತ್ತೆ ಅಂತ್ಹೇಳ್ತಾ ಈ ಕ್ರೀಡೆಗಳ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟ ಪಡ್ತೀನಿ